ಹೇ ಎಂಥ ಗೊತ್ತಾ ನಾನು ಮೊನ್ನೆ ಕುರ್ತಾ ತೊಗೊಂಡೆನಲ್ಲ ಅದು ತುಂಬ ಚೆನ್ನಾಗಿದೆ ಗೊತ್ತಾ ನನಗಂತೂ ತುಂಬ ಇಷ್ಟ ಆಯಿತು ಹಬ್ಬಕ್ಕೆ ಹಾಕ್ಕೊಂಡಿದ್ದೆ ನಾನು ಅದನ್ನು ಲಕ್ಷ್ಮಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದರು ಮನೆಗೆ ಬಂದಿದ್ದ ರಿಲೇಟಿವ್ಸ್ ಮತ್ತು ನಾನು ಕುಂಕುಮಕ್ಕೆ ಅಂತ ಬಂದಿದ್ದೆ ಎಲ್ಲ ಮನೆಯಲ್ಲಿ ಎಲ್ಲರೂ ಬಂದವರೆಲ್ಲ ಹೇಳಿದರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬಣ್ಣ ಚೆನ್ನಾಗಿ ಕಾಣ್ತಾ ಇದೆ ನಿನ್ನ ಮುಖಕ್ಕೆ ಆಮೇಲೆ ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಗೊತ್ತಾ ನನಗಂತೂ ಸಖತ್ತು ಇಷ್ಟ ಆಯಿತು ಅದು ಏನಂತ ಅಂದರೆ ಹೊಲಿಸಿದ್ದಿರಾ ಅಂತ ಬೇರೆ ಕೇಳಿದರು ಗೊತ್ತಾ ಅಷ್ಟು ಫಿಟ್ಟಾಗಿ ಕೂರುತ್ತಾ ಇದೆ ನನಗೆ ಸೈಝ್ ಹಾಕಿದ್ದೆನಲ್ಲ ನಾನು ಅದು ತುಂಬ ಚೆನ್ನಾಗಿತ್ತು ಅಂದರೆ ಅಂದರೆ ಯಾವ ಸೈಝ್ ಬೇಕೆಂದರೂ ಅದರಲ್ಲೇ ಆಪ್ಷನ್ ಇರುತ್ತೆ ಅದು ಯಾವುದು ಬೇಕೋ ಅದನ್ನು ನಾವೇ ಚೂಸ್ ಮಾಡ್ಕೋಬಹುದು ನಾನು ಎಸ್ಸಲ್ಲಿ ಎಕ್ಸ್ ಎಲ್ ಹಾಕಿದ್ದೆ ಅಂದರೆ ಇರಲಿ ಅಂತ ಹೇಳಿಬಿಟ್ಟು ಹಾಕಿದ್ದೆ ಬಟ್ ಅದು ನನಗೆ ಕರೆಕ್ಟಾಗಿ ನನಗೆ ಎಷ್ಟು ಸೈಝ್ ಬೇಕಿತ್ತೋ ಅಷ್ಟೇ ಸೈಝಲ್ಲಿದೆ ಒಂಚೂರು ಹೆಚ್ಚು ಕಮ್ಮಿ ಇಲ್ಲ ಗೊತ್ತಾ ನಾನು ಅದನ್ನು ಏನೂ ಆಲ್ಟರ್ ಮಾಡಿಸಿಲ್ಲ ಹಾಗೆ ಹಾಕಿಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ಕ್ವಾಲಿಟಿ ಅಂತೂ ಬಿಡು ಚೆನ್ನಾಗಿದೆ ಮತ್ತು ಬಣ್ಣ ಏನು ಹೋಗ್ತಾ ಇಲ್ಲ ಗೊತ್ತಾ ಅದು ಎಷ್ಟು ಒಂದು ಎರಡು ಸತಿ ಏನೋ ಒಗೆದೆ ಹಬ್ಬಕ್ಕೆ ಹಾಕಿಕೊಂಡಿದ್ದೆ ಮತ್ತು ಇನ್ಯಾವುದೋ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಅದೇ ಎಂಗೇಜ್ಮೆಂಟ್ ಏನೋ ಇತ್ತು ಅಂತ ಹೇಳಿಬಿಟ್ಟು ಮನೆ ಹತ್ತಿರ ಫ್ರೆಂಡ್ದು ಅಲ್ಲಿಗೆ ಒಂದ್ಸರಿ ಹಾಕಿಕೊಂಡೋಗಿದ್ದೆ ಅಲ್ಲೂ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಎರಡು ಎರಡು ಮೂರು ಸತಿ ಒಗೆದಿದ್ದೀನಿ ನಾನು ಅದನ್ನು ಬಣ್ಣ ಏನು ಹೋಗಿಲ್ಲ ಒಂದು ಸ್ವಲ್ಪನುನು ತುಂಬ ಚೆನ್ನಾಗಿದೆ ಗೊತ್ತಾ ಬಟ್ಟೆ ಮಾತ್ರ ತೆಳು ಇಲ್ಲ ಅದು ಗಟ್ಟಿಗಿದೆ ಮತ್ತು ಪ್ಯೂರ್ ಕಾಟನ್ ಅದು ನಾನು ಅಂದ್ಕೊಂಡೆ ಬಿಡು ಏನು ಕಾಟನ್ ಅಷ್ಟು ಏನೂ ಚೆನ್ನಾಗಿರಲ್ಲ ಅನ್ನಿಸುತ್ತೆ ಅಂತ ಅಂದ್ಕೊಂಡೆ ಬಟ್ ಆದರೆ ಪ್ಯೂರ್ ಕಾಟನ್ ಗೊತ್ತಾ ಅದು ಯೂಸ್ ಮಾಡಕ್ಕೆ ತುಂಬ ಚೆನ್ನಾಗಿದೆ ಅದು ನನಗಂತೂ ತುಂಬ ಇಷ್ಟ ಆಯಿತು ಬಾಳಕೆ ಬರುತ್ತೆ ಅಂದ್ಕೋತೀನಿ ನಾನು ಅದು ತುಂಬ ಚೆನ್ನಾಗಿದೆ ಅದು ಬಟ್ಟೆ ಬೇಕೆಂದರೆ ಇನ್ನೊಂದು ನೀನು ಹೇಳು ತೊಗೊಳೋಣ ಇಬ್ಬರು ಇನ್ನು ನಾನು ಇನ್ನೂ ಒಂದು ಎರಡು ಮೂರು ಬಟ್ಟೆ ತೊಗೋತೀನಿ ಅದೇ ಥರ ಅಂದರೆ ಡಿಸೈನ್ ಬೇರೆ ಬೇರೆ ತೊಗೊಳ್ಳೋಣ ಪ್ಯಾಟರ್ನೆಲ್ಲ ಬಟ್ಟೆ ಕಲ್ಲರ್ ನೋಡಿಕೊಂಡು ತೊಗೋಬೇಕು ನಿಜವಾಗಲೂ ಬಟ್ಟೆ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನಂತೂ ಅಬ್ಬಾ ಇನ್ನೂ ಎಷ್ಟು ಖುಷಿಯಾಗುತ್ತೆ ನನಗೆ ಆ ಬಟ್ಟೆ ಹಾಕೊಳ್ಳೋದು ನಾನಂತೂ ಯಾವ ಫಂಕ್ಷನ್ಗೆ ಹೋದರೂ ಅದೇ ಬಟ್ಟೆ ಹಾಕ್ಕೋತಾ ಇದ್ದೀನಿ ನಾನು ಹಾಗಿದೆ ಆ ಬಟ್ಟೆ ತುಂಬ ಚೆನ್ನಾಗಿದೆ ಬಟ್ಟೆ ನನಗಂತೂ ಸಖತ್ತು ಇಷ್ಟ ಆಯಿತು ನಿನಗೆ ಬೇಕೆಂದರೆ ಬುಕ್ ಮಾಡೋಣ ಮತ್ತೆ ಇನ್ನೊಂದು ಏನು ಗೊತ್ತಾ ಅದೇನೇನೆ ಆನ್ಲೈನ್ನಲ್ಲಿ ಸಿಕ್ಕಿತು ನನಗೆ ಅದು ಅಂಗಡಿಯಲ್ಲಿ ತೊಗೋಬಂದಿದ್ದು ಆಯಿತಾ ನಾನು ಈವಾಗ ಹೇಳ್ತಾ ಇರೋ ಕುರ್ತಾ ಬಂದುಬಿಟ್ಟು ಆದರೆ ಅದು ಆನ್ಲೈನ್ನಲ್ಲಿ ನೋಡಿದೆ ಅದು ಒಂದು ನೂರು ರೂಪಾಯಿ ಏನೋ ಜಾಸ್ತಿ ಇತ್ತು ಅನ್ನಿಸುತ್ತೆ ಅಂದರೆ ಇಲ್ಲಿ ಅಂಗಡಿಯಲ್ಲಿ ತೊಗೊಂಡಿದ್ದಲ್ವಾ ಅವರು ಚೆನ್ನಾಗೆ ಕೊಟ್ಟರು ಪಾಪ ನಾವು ಕಮ್ಮಿ ಮಾಡಿಕೊಳ್ಳೋಕ್ಕೆ ನಮ್ಮ ಅಮ್ಮ ಗೊತ್ತಲ್ವಾ ಅಮ್ಮ ಕಮ್ಮಿ ಮಾಡಿಕೊಳ್ಳಿ ಕಮ್ಮಿ ಮಾಡಿಕೊಳ್ಳಿ ಅಂತ ಹೇಳಿದರು ಹಾಗಾಗಿ ಅಂಗಡಿಯವರು ಕಮ್ಮಿ ಮಾಡಿಕೊಂಡರು ನಾವು ಆನ್ಲೈನ್ನಲ್ಲೆಲ್ಲ ಬಾರ್ಗೈನ್ ಮಾಡಕ್ಕಾಗಲ್ವಲ್ಲ ಕಮ್ಮಿ ಕೊಡಿ ಅಂತ ಕೇಳಕ್ಕೆ ಆಗುತ್ತಾ ಡಿಸ್ಕೌಂಟ್ ಇವೆ ತೊಗೋಬಹುದೇನೋ ಅಷ್ಟೆ ಹಾಂ ಹಾಗಾಗಿ ಆದರೆ ಬಂಡಲಿಗೆ ಮೀನ್ಸ್ ಒಂದು ನಾಲ್ಕೈದು ಒಂದೇ ಸತಿ ಬುಕ್ ಮಾಡಿದರೆ ಡಿಸ್ಕೌಂಟಲ್ಲಿ ಜಾಸ್ತಿ ಡಿಸ್ಕೌಂಟಲ್ಲೇ ಸಿಗತ್ತೆ ಅನ್ನಿಸುತ್ತೆ ಈವಾಗ ಗಣೇಶ ಹಬ್ಬ ಬೇರೆ ಬರ್ತಿದೆಯಲ್ಲ ಸೊ ನೋಡೋಣ ಅಂತ ಅಂದ್ಕೊಂಡು ನಿನಗೆ ಕಾಲ್ ಮಾಡಿದೆ ನೀನು ತೊಗೋಳೋಣ ಅಂದರೆ ಅದೇ ನಿನ್ನ ಮತ್ತೆ ಸಹನನ್ನ ಮತ್ತೆ ತೃಪ್ತಿನ ತನುಜಾನ ಎಲ್ಲರನ್ನು ಕೇಳೋಣ ಅಂತ ಅಂದ್ಕೊಂತ ಇದ್ದೀನಿ ನಾನು ಅಂದರೆ ನಾವೆಲ್ಲ ನಾಲ್ಕೈದು ಜನ ಒಂದೇ ಸರಿ ಬುಕ್ ಮಾಡಿಬಿಟ್ಟರೆ ಚೆನ್ನಾಗಿರುತ್ತೇನೋ ಅಂತ ಇಲ್ಲ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಅದು ಹ್ಮೂ ನಾನು ಅಂದರೆ ಪ್ಯಾಂಟ್ ಅದು ಪ್ಲಾಜೋ ಥರ ಬರುತ್ತೆ ತುಂಬ ಅಂದರೆ ಕಂಫರ್ಟೆಬಲಾಗಿದೆ ಅದು ಹಾಕಕ್ಕೆ ಆ ಥರ ಲೂಸ್ ಲೂಸ್ ಅಥವಾ ಈಗ ಏನು ಗೊತ್ತಾ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತೊಗೊಂಡಿರೋ ಬಟ್ಟೆ ತೊಗೊಂಡಿರೋ ಮಟ್ಟಿಗೆ ನಾವು ಯಾವುದೇ ಬಟ್ಟೆ ತೊಗೊಂಡ್ರುನುನು ಪ್ಯಾಂಟ್ ಚೆನ್ನಾಗಿರಲ್ಲ ಆ್ಯಕ್ಚುಲಿ ಹಾಂ ಆ ಪ್ಯಾಂಟ್ ಒಂಥರ ಈ ಚಿಕ್ಕ ಮಕ್ಕಳು ಇದ್ದಾಗೆಲ್ಲ ಬರ್ತಿತ್ತು ನೋಡು ಅದೇನೋ ಒಂಥರ ಪ್ಯಾಂಟ್ ಪೆನ್ಸಿಲ್ ಕಟ್ದೆಲ್ಲ ಆ ಥರ ಎಲ್ಲ ಏನಿಲ್ಲ ಅದು ಆ್ಯಕ್ಚುಲಿ ಚೆನ್ನಾಗಿದೆ ಇದು ಪ್ಲಾಜೋ ಪ್ಯಾಂಟ್ ಬಂದಿರೋದಿದಕ್ಕೆ ಹಾಂ ನನ್ನದು ಕುರ್ತಾ ಅದು ಆ ಥರನೇ ಇದ್ದಿದ್ದು ಹಾಂ ವೇಲ್ ಅಂದರೆ ಅದೊಂದು ಚೂರು ಯಾವ ಥರ ಇದೆ ಗೊತ್ತಾ ಅದು ಒಂದು ಯಾವ ಥರ ಅಂದರೆ ಪರದೆ ಪರದೆ ಥರನು ಅಲ್ಲ ತುಂಬ ಗಟ್ಟಿಗೂ ತೆಳ್ಳಗೂ ಅಲ್ಲ ಅನ್ನೋಥರ ತುಂಬ ಚೆನ್ನಾಗಿದೆ ಅದುನೂ ಅಂದರೆ ನೋಡಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಹಾಕಿಕೊಂಡಾಗ ನಿಜವಾಗಲೂ ಎಷ್ಟು ಗ್ರ್ಯಾಂಡಾಗ್ ಕಾಣುತ್ತೆ ಗೊತ್ತಾ ನಾನು ಅದನ್ನು ಬುಕ್ ಮಾಡಿದಾಗ ಬಿಡು ಎಲ್ಲಾದರೂ ಹೀಗೆ ಕಾಲೇಜಿಗೆಲ್ಲ ಹಾಕಿಕೊಂಡು ಹೋಗೋಕೆ ಆಗತ್ತೆ ಅಂದುಕೊಂಡೆ ಯಾಕೆಂದರೆ ಅದು ಅಷ್ಟು ಸಿಂಪಲಾಗಿತ್ತು ಗೊತ್ತಾ ಕಲ್ಲರ್ ಪ ಇದು ನೇರಳೆ ಬಣ್ಣ ಆಯಿತಾ ಅಷ್ಟು ಸಿಂಪಲಾಗಿತ್ತಲ್ಲ ಅಂತ ನಾನೇನು ಮಾಡಿದೆ ಬಿಡು ಕಾಲೇಜಿಗೆ ಹಾಕಿಕೊಂಡು ಹೋಗಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಬುಕ್ ಮಾಡಿದೆ ಅದನ್ನು ಹಾಕಿಕೊಂಡ ಮೇಲೆ ಅನ್ನಿಸ್ತು ಅದು ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಗೊತ್ತಾ ಅದನ್ನು ಹಾಕಿಕೊಂಡು ಒಂದು ಜುಮಕಿ ಹಾಕಿಕೊಂಡು ಕ್ಲಿಪ್ ಹಾಕಿಕೋಬೇಕಪ್ಪ ಅಷ್ಟೆ ಬೇರೆ ಏನು ಬೇಡ ನಿನಗೆ ಯಾವ ಒಡವೆನೂ ಬೇಡ ಏನು ಮೇಕಪ್ಪೂ ಬೇಡ ಅಷ್ಟು ಚೆನ್ನಾಗಿ ಕಾಣತ್ತೆ ಅದು ಒಂಥರ ಸಿಂಪಲಾಗಿ ಗ್ರ್ಯಾಂಡಾಗಿ ಕಾಣ್ತಾವಲ್ಲ ಬಟ್ಟೆ ಆ ಥರದ್ದು ಕುರ್ತಾ ಅದು ನಿಜ ಚೆನ್ನಾಗಿತ್ತು ನೋಡು ಕಲ್ಲರ್ ಸಿಗತ್ತೆ ಅನ್ನಿಸುತ್ತೆ ಹುಡುಕ್ತೀನಿ ನಾನು ಆನ್ಲೈನ್ನಲ್ಲಿ ಇಲ್ಲಾಂದರೆ ಅದೇ ಅಂಗಡಿಗೆ ಹೋಗಿಬಿಟ್ಟು ಬುಕ್ ಮಾಡಿದರೂ ಸಿಗುತ್ತೆ ಅನ್ನಿಸುತ್ತೆ ಮೇ ಬಿ ಅದೇ ಕುರ್ತಾ ತೊಗೊಳ್ಳೋಣ ಬೇಕಾ ಅಂದರೆ ನಾನು ಬೇರೆ ಥರ ನೋಡೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ಇದು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಲ್ಲ ಅದಕ್ಕೆ ನಿನಗೆ ಅದೇ ಕುರ್ತಾ ಬೇಕು ಅಂದರೆ ಬೇಕಾದರೆ ತೊಗೊಳ್ಳೋಣ ಅವರನ್ನೂ ಎಲ್ಲ ಕೇಳ್ತೀನಿ ಅದೇ ಕುರ್ತಾ ತೊಗೊಂತೀರ ಅಂದರೆ ಬಣ್ಣದಲ್ಲೇ ಅಂದರೆ ಒಂದು ಮೂರು ನಾಲ್ಕು ಒಂದೇ ಸತಿ ಬುಕ್ ಮಾಡಿಬಿಡೋಣ ಎಲ್ಲರಿಗೂ ಒಟ್ಟಿಗೆ ಸೇರಿ ನಾನು ಬೇರೇದು ತೊಗೊಂತೀನಿ ಅಂದರೆ ನಿಮ್ಮದರಲ್ಲೇ ನನ್ನದು ಹಾಕಿಸ್ತೀನಿ ಬಿಲ್ ಮಾಡಿಸಬೇಕಾದರೆ ಆವಾಗ ಡಿಸ್ಕೌಂಟಲ್ಲಿ ಸಿಗತ್ತೆ ಅಂತ ಅಷ್ಟೆ ನಿಜವಾಗಲೂ ನನಗೆ ನನಗೆ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಿದ್ದೀನಿ ತೊಗೋಳೋಣಕ್ಕ ಅಂತ ಹೇಳಿಬಿಟ್ಟು ಅಂದರೆ ಅದೇ ವಿಷಯಕ್ಕೋಸ್ಕರ ಅದು ಬಟ್ಟೆ ತುಂಬ ಚೆನ್ನಾಗಿದೆ ಬಾಳಿಕೆ ಬರುತ್ತೆ ಅಮ್ಮನೂ ಹಾಗೆ ಹೇಳ್ತಾ ಇದ್ದರು ಪರವಾಗಿಲ್ಲ ಬಟ್ಟೆ ಚೆನ್ನಾಗಿದೆ ಬಾಳಿಕೆ ಬರುತ್ತೆ ಅಂತ ಕಲ್ಲರ್ ನಿಜವಾಗಲೂ ಹೋಗಿಲ್ಲ ಗೊತ್ತಾ ನಿಜವಾಗಲೂ ಅಂದರೆ ಬಿಸಿಲಲ್ಲಿ ಒಣಗಿಸಬಾರದು ಅಂತ ಅವರು ಹೇಳಿದ್ದರು ಸೊ ಹಾಗಾಗಿ ಬಿಸಿಲಲ್ಲೇನೂ ಒಣಗಿಸಲಿಲ್ಲ ಬಿಸಿಲಿಗೆ ಹಾಕಿದರೆ ಕಲ್ಲರ್ ಶೇಡ್ ಆಗೇ ಆಗುತ್ತೆ ಅಲ್ವಾ ಯಾವುದೇ ಬಟ್ಟೆ ಅದರೂನೂನು ಅದರಲ್ಲೂ ಕಾಟನ್ ಬೇರೆ ಅದೊಂಥರ ಬಟ್ಟೆ ಎಲ್ಲ ಒಂಥರ ಆಗತ್ತೆ ಕಾಟನ್ ಹಾಗೆ ಅಲ್ವಾ ನಾವು ಹೇಗೆ ಯೂಸ್ ಮಾಡ್ತೀವೋ ಹಾಗೆ ನಿಲ್ಲುತ್ತೆ ಎಲ್ಲ ಬಟ್ಟೆನುನುನು ಹ್ಞೂ ಅದೇ ಅದೇ ಅದೇ ಒಳ್ಳೆಯ ಪ್ರೈಝಿಗೆ ಒಳ್ಳೆಯ ಬಟ್ಟೆ ಸಿಕ್ತಿದೆ ಅಂದಾಗ ಕೇಳಿದೆ ಅಷ್ಟೆ ನಿಮಗೂ ಎಲ್ಲ ಬೇಕಾ ತೊಗೊಂತೀರಾ ಅಂತ ಎಲ್ಲರೂ ಒಟ್ಟಿಗೆ ತೊಗೊಳ್ಳೋಣ ಒಂದೇ ಥರ ಅಂತ ಹಾಂ ಸರಿ ಆಯಿತು ತೊಗೋಳೋಣ ಬಿಡು ಮತ್ತೆ ಇದೇ ಕುರ್ತಾ ಬೇಕಾ ನಿನಗೆ ಅಂತ ಅಂದರೆ ಹಾಗಲ್ಲ ಬೇರೆ ಥರನು ಟ್ರೈ ಮಾಡ್ಬೋದಲ್ವಾ ಅಂದರೆ ಎಷ್ಟೊಂದು ಆಪ್ಷನ್ ಇದೆ ಹಾಂ ನಾನು ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ನಿನಗೆ ಹೇಳೇ ಇಲ್ಲ ನಾನು ಈ ಕುರ್ತಾ ಜೊತೆ ಇನ್ನೂ ಒಂದು ತೊಗೊಂಡಿದ್ದೆ